ಹಲೋ ಹಾಂ ನಮ್ದು ಸ್ಯಾನಿಟ್ರಿ ಪ್ಯಾಡಿನ ಶಾಪ್ ಐತೆ ನೋಡಿರಿ ಹಾಂ ಏನು ಬೇಕಾಗಿತ್ತು ನಿಮಗೆ

ಹೌದಾ ನಮ್ದು ಆ್ಯಕ್ಚುಲಿ ಮೂರು ಸೈಝ್ ಇದಾವೆ ಸ್ಮಾಲ ಮೀಡಿಯಮ್ಮ ಡಬಲ್ ಎಕ್ಸ್ ಎಲ ಇದು ಸ್ಮಾಲ ಮತ್ತು ಮೂರು ಸೈಝ್ನಲ್ಲೂ ಆರು ಆರು ಇರೋದು ಒಂದು ಪ್ಯಾಕೆಟ್ ಐತಿ ಎಂಟು ಇರೋದು ಒಂದು ಪ್ಯಾಕಿಟ್ ಇದೆ ಅಂದರೆ ನಿಮಗೆ ಒಂದು ಪ್ಯಾಕೆಟ್ನಲ್ಲಿ ಆರು ಇರ್ತಾವೆ ಇನ್ನೊಂದು ಪ್ಯಾಕೆಟಲ್ಲಿ ಎಂಟು ಇರ್ತೈತಿ ಸೊ ಅದಕ್ಕೆ ಒಂದು ಅದು ಆರು ಇರೋದು ನಲ್ವತ್ತು ರೂಪಾಯಿ ಇದಾವೆ ಸ್ಮಾಲ್ ಸೈಝ ಅರುವತ್ತು ರೂಪಾಯಿ ಮೀಡಿಯಮ್ ಸೈಝ ಎಂಬತ್ತು ರೂಪಾಯಿ ಲಾರ್ಜ ಎಂಟು ಇರೋದು ಐವತ್ತೈದು ರೂಪಾಯಿ ಐತಿ ಸ್ಮಾಲ್ ಸೈಝ ಮೀಡಿಯಮ್ ಸೈಝ್ ಎಪ್ಪತ್ತು ರೂಪಾಯಿ ಐತಿ ಲಾ ಡಬಲ್ ಎಕ್ಸ್ ಎಲ್ಲು ತೊಂಬತ್ತು ರೂಪಾಯಿ ಇದೆ ಸೋ ಮೂರೂ ಸೈಝೂ ಇದು ಬೇರೆ ಬೇರೆ ಪ್ಯಾಕೆಟ್ಸ್ ಇರೋದರಿಂದ ಬೇರೆ ಬೇರೆ ಕಾಸ್ಟ್ ಇರುತ್ತೆ ಕೆಲ್ವೊಬ್ರಿಗೆ ಜಾಸ್ತಿ ಬೇಕಾಗ್ತೈತಿ ಕೆಲ್ವೊಬ್ರಿಗೆ ಕಡ್ಮೆ ಬ್ಲೀಡಿಂಗ್ ಆಗ್ತಿರ್ತೈತಲ್ಲ ಹಾಗಾಗಿ ಈಗ ಫಸ್ಟ್ ಡೇ ಒನ್ ಸೆಕೆಂಡಿಗೆ ನೀವು ಬೇಕಾದ್ರೆ ಡಬಲ್ ಎಕ್ಸ್ ಎಲ್ ಯೂಸ್ ಮಾಡಿರಿ ಆಮೇಲೆ ಬೇಕಾರೆ ಆ ಮೀಡಿಯಮ್ ಸೈಝ್ ಹಂಗ ಅಂದರೆ ಅದು ಒಂದು ಎರಡು ಇದು ಒಂದು ಪ್ಯಾಕೆಟ್ ಹಿಂಗ್ ತಗೊಂಡರೆ ನಿಮಗೆ ಈ ಹೆಲ್ಪ್ ಆಗ್ತೈತಿ ನಮ್ಮದು ಏನಂದರೆ ವಿಸ್ಪರ್ ಥರ ಅಲ್ಲ ಆ್ಯಕ್ಚುಲಿ ಇದು ನಾವು ಇಲ್ಲೇ ತಯಾರು ಮಾಡ್ತೀವಿ ಕೊಪ್ಳದಾಗೆ ಒಂದು ಎರಡನೇದು ಏನಂದರೆ ಅದು ತುಂಬ ಅಂದರೆ ಇದು ಆರ್ಗ್ಯಾನಿಕ್ ಇರುತ್ತೆ ಬಯೋಡಿಗ್ರೇಡೇಬಲ್ ಅನ್ ಸೊ ಏನೂ ಕೆಮಿಕಲ್ ಎಲ್ಲ ಇರಲ್ವಲ್ಲ ಹಂಗಾಗಿ ನಿಮ್ಗೆ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ಯಾವುದೇ ರೀತಿಯಿಂದ ಇರಿಟೇಟ್ ಹಾಂ ಇರೋಲ್ಲ ಯಾಕಂದ್ರೆ ನಮ್ಮ ಸ್ಮೆಲ್ ಯಾಕೆ ಬರೋಲ್ಲ ಅಂದ್ರೆ ಅದು ಡ್ರೈ ಆಗಿಬಿಡತ್ತೆ ಬ್ಲಡ್ ಏನಂದರೆ ಹೀರ್ಕೊಂಡ್ಬಿಡತ್ತೆ ಡ್ರೈ ಇರುತ್ತಲ್ಲ ಹಂಗಾಗಿ ಸ್ಮೆಲ್ ಗಿಲ್ ಏನೂ ಬರೋಂಗಿಲ್ಲ ಆಮೇಲೆ ಯಾವುದೂ ಬ್ಯಾಕ್ಟಿರಿಯ ಇನ್ಫೆಕ್ಷನ್ಸ್ ಆಗೋಲ್ಲ ಹಿಂಗೆ ತುರಿಕೆ ಹಿಂಗ್ ಸೈಡ್ ಎಫೆಕ್ಟ್ಸೂ ಆಗೋಂಗಿಲ್ಲ ಏನು ಅಂದರೆ ಸೇಫ ನೀವು ನಮ್ಮ ಶಾಪಿಗೆ ಯಾವಾಗರ ಬಂದಿರಿ ಏನು ರೀ ಹಾಂ ಮತ್ತು ಶಾಪಿಗೆ ಇವಾಗ ನಿಮ್ಮ ಮನೆ ಹತ್ರವೇ ಐತಲ್ಲ ಅಲ್ಲಿ ನಮ್ಮ ಹುಡ್ಗಿ ಯಾವಾಗಲೂ ಇರ್ತಾಳೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹಾಂ ಏನೂ ಬರೋಲ್ಲ ನಿಮಗೆ ಅದು ಬಂದು ಶಾಪಿಗೆ ಬಂದು ತಗೊಂಡು ಹೋಗಿ ರಿ ಆಯಿತಾ ಓಕೆ ಓಕೆ ತ್ಯಾಂಕ್ ಯು ಹ್ಞೂ ಹ್ಞೂ